ಹಾಂ ಹಲೋ ಹೇಳಿ ಹಾಂ ನಮಸ್ತೇ ಹಾಂ ಹೌದು ಹೇಳಿ ಹೌದು ಹೌದು ನಾನೇ ಕೋಚು ಹಾಂ ಹೇಳಿ ಹೇಳಿ

ಫೀಸು ಅಂದರೆ ನಿಮಗೆ ಸ್ವಲ್ಪ ಅದರ ಬಗ್ಗೆ ನಾಲೆಜ್ ಉಂಟಾ ಅಂದರೆ ಫಸ್ಟಿಂದ ಫಸ್ಟಾ ಮಾಡೋದು ಹಾಂ ನಿಮಗೆ ಹಾಗಾದ್ರೆ ನಾಲೆಡ್ಜ್ ಉಂಟಲ್ಲ ಹಾಂ ಹಾಗಾದ್ರೆ ನಾಲೆಜ್ ಇದ್ದರೆ ಎರಡು ರೀತಿಯ ಕೋರ್ಸ್ ಉಂಟು ಒಂದು ಸ್ವಲ್ಪ ಏನೂ ಗೊತ್ತಿಲ್ಲದವರಿಗೆ ಅದು ಆರು ತಿಂಗಳದ್ದು ಮತ್ತೊಂದು ಈಗ ಸ್ವಲ್ಪ ನಾಲೆಜ್ ಇದ್ದವರಿಗೆ ಮೂರು ತಿಂಗಳದ್ದು ಹಾಗಾದ್ರೆ ನೀವು ಮೂರು ಮೂರು ತಿಂಗಳದ್ದು ಮಾಡೋದಲಾ ಹಾಂ ಮೂರು ತಿಂಗಳಿಗೆ ಆದರೆ ಟೆನ್ ತೌಸಂಡ್ ಆಗ್ತದೆ ಹಾಂ ಹೌದು ಹೌದು ಪರ್ ಮಂತ್ ವಾರದಲ್ಲಿ ಈಗ ಶನಿವಾರ ಆದಿತ್ಯವಾರ ಮಾತ್ರ ಮತ್ತು ಈ ಮಕ್ಕಳ ರಜಾದಿನದ ಟೈಮಲ್ಲಿ ಡೈಲಿ ಇರ್ತದೆ ಹೌದು ಹೌದು ಶಿರ್ವ ಶಿರ್ವದಲ್ಲಿ ಸ್ವಲ್ಪ ಹೊರಗೆ ಬರಬೇಕು ಹಾಂ ಮತ್ತು ನಮ್ಮ ಅಲ್ಲಿ ಕಲಿತವರೆಲ್ಲ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಎಲ್ಲ ಗೆದ್ದಿದ್ದಾರೆ ನಮ್ಮದು ಕೋಚಿಂಗ್ ಸ್ವಲ್ಪ ಒಳ್ಳೇದು ಉಂಟು ಸ್ವಲ್ಪ ನೋಡಿ ಹಾಂ ಹಾಗೇ ನಿಮಗೆ ಎಲ್ಲ ರೀತಿಯ ಇದು ಸೌಕರ್ಯ ಸಿಕ್ತದೆ ಅಲ್ಲಿ ಎಲ್ಲ ಕೋಚಿಂಗ್ ಮತ್ತು ಹೇಳುವವರು ಕೋಚಿಂಗ್ ಹೇಳುವವರ್ ಸಹ ತುಂಬ ಜನ ಇದ್ದಾರೆ ಅದರ ಬಗ್ಗೆ ಎಂತ ಟೆನ್ಶನ್ ಇಲ್ಲ ಒಳ್ಳೇದು ಉಂಟು ನಮ್ಮ ಕೋಚಿಂಗ್ ಸೆಂಟರ್ ಹಾಂ ಮತ್ತೆ ಯಾವಾಗಿಂದ ಬರ್ತೀರಿ ಸರಿ ಸರಿ ಹಾಗಾದರೆ ಬರೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡಿ